ಇಂದು ನಮ್ಮ ಪ್ರದೇಶದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಾಗುತ್ತಿದ್ದಾರೆ ಅದರಲ್ಲೂ ಹಲವಾರು ನಮ್ಮ ಪ್ರದೇಶದಲ್ಲಿ ಕೆಲವೊಂದು ಕೋಚಿಂಗ್ ಸೆಂಟರ್ಗಳು ಯುವಕರು ಮತ್ತು ಯುವತಿಯರಿಗೆ ತನ್ನದೇ ಆದ ಕೌಶಲ್ಯ ರೀತಿಯಲ್ಲಿ ತರಬೇತಿ ನೀಡುತ್ತಿದ್ದಾರೆ ಪರಿಪೂರಕವಾದ ತರಬೇತಿಯನ್ನು ನೀಡುತ್ತಿದ್ದಾರೆ ಹಲವಾರು ವಿದ್ಯಾರ್ಥಿಗಳು ಆ ತರಬೇತಿಯನ್ನು ಯೂಸ್ ಮಾಡ್ಕೊಳ್ತ ಇದ್ದಾರೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ತಮ್ಮದೇ ಆದ ಸೆಲ್ಫ್ ಸ್ಟಡಿ ಮಾಡುತ್ತಿದ್ದಾರೆ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಕೆಲವೊಂದು ಕಡೆ ಗ್ರಂಥಾಲಯಗಳ ಹೋಗಿ ತಮ್ಮದೇ ಆದ ಅಭ್ಯಾಸವನ್ನು ಮಾಡುತ್ತಿದ್ದಾರೆ ಆದರೆ ಇಂದು ನಮ್ಮ ಸರ್ಕಾರ ಏನು ಮಾಡುತ್ತಿದ್ದಾರೆ ನಮ್ಮ ವ್ ಬಡ ವಿದ್ಯಾರ್ಥಿಗಳ ಉಪಯೋಗವಾದ ರೀತಿಯಲ್ಲಿ ಯಾವುದೇ ರೀತಿಯ ನೋಟಿಪೇಕ್ಶನ್ ಮಾಡುತ್ತಿಲ್ಲ ತುಂಬ ತಡ ಮಾಡುತ್ತಿದ್ದಾರೆ ಒಂದು ವೇಳೆ ನೋಟಿಪೇಕ್ಶನ್ ಆಗಿ ಎಕ್ಸಾಮ್ ಆದರೂ ಕೂಡ ಸ್ಕಾಮುಗಳಿರ್ಬೋದು ನಾನಾ ರೀತಿಯಲ್ಲಿ ಸ್ಕಾಮುಗಳು ಮಾಡಿಕೊಂಡು ಇವತ್ತು ಭ್ರಷ್ಟಾಚಾರ ನಮ್ಮ ಸರ್ಕಾರ ಮಾಡುತ್ತಿದೆ ಇದರಿಂದ ನೊಂದ ವಿದ್ಯಾರ್ಥಿಗಳು ಸುಮಾರು ವರ್ಷಗಳ ಕಾಲ ನಿರಂತರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿದ್ದಾರೆ ಅವರಿಗೆ ಬೇಕಾದ ಹಲವಾರು ಅನುಕೂಲಗಳು ನಮ್ಮ ಸರ್ಕಾರದಿಂದ ಸಿಗುತ್ತಿಲ್ಲ ಸುಮಾರು ಐದು ವರ್ಷಗಳಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ನಿರಂತರವಾಗಿ ಎದುರಿಸುತ್ತಾ ಬಂದಿದ್ದಾರೆ ಯಾವುದೇ ರೀತಿಯ ಅವರಿಗೆ ಅನುಕೂಲಕರವಾದ ನಮ್ಮ ಗ್ ಸರ್ಕಾರ ವ್ಯವಸ್ಥೆ ಮಾಡಿ ಕೊಟ್ಟು ಮಾಡಿ ಕೊಟ್ಟಿಲ್ಲ ಇದರಲ್ಲಿ ಕೆಲವೊಂದು ತರಬೇತಿಗಳು ವಿದ್ಯಾರ್ಥಿಗಳಿಗೆ ಪೂರಕವಾದ ಲೈಬ್ರರಿಯಿಂದ ಪುಸ್ತಕಗಳನ್ನು ಕೊಡುತ್ತಿದ್ದಾರೆ ಮತ್ತು ಯಾವುದೇ ರೀತಿ ಸರ್ಕಾರದಿಂದ ನೋಟಿಪಿಕೇಶನ್ ಆದಾಗ ನಮ್ಮ ಕೋಲಾರದ ಅತ್ಯುನ್ನತವಾದ ಸ್ಪರ್ಧಾತ್ಮಕ ಕೇಂದ್ರ ಎಂದರೆ ವಿವೇಕ್ ಇನ್ಫೋಟೆಕ್ ಅಲ್ಲಿ ಉಚಿತವಾಗಿ ಅಪ್ಲಿಕೇಶನ್ ಹಾಕಿಕೊಡುತ್ತಿದ್ದಾರೆ